ಹಲೋ ಹೇಳಿ ಎಚ್ ಡಿ ಹಾಂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರು

ಯಾವುದು ಓಕೇ ಓಕೇ ಓಕೇ ನಿಮಗೆ ಫರ್ಸ್ಟಿಗೆ ಬರೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮದು ವೋಟರ್ ಐ ಡಿ ಗುರುತಿನ ಚೀಟಿ ಒಂದು ತೊಗೋಬನ್ನಿ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಆದಾಯ ತೆರಿಗೆದು ಒಂದು ಸರ್ಟಿಫಿಕೇಟು ಆ ಅರ್ಜಿ ತಗೊಂಡು ಬನ್ನಿ ಮತ್ತು ನಿಮ್ಮೊಂದು ಭಾವಚಿತ್ರ ಎರಡು ಫೋ ಎರಡು ಭಾವಚಿತ್ರ ತೊಗೊಂಬನ್ನಿ ಹಂಡ್ರೆಡ್ ರುಪಿಸ್ಸು ಚಾರ್ಜಸ್ ಇರುತ್ತೆ ಮಿನಿಮಮ್ ಡೆಪಾಸಿಟ್ ಇಡಬೇಕು ಅಂದರೆ ಥೌಸಂಡ್ ಇರುತ್ತೆ ಮಿನಿಮಮ್ ಡೆಪಾಸಿಟ್ ಮಾಡಬೇಕು ಪಾನ್ ಕಾರ್ಡ್ ಇದೆ ಜೆರಾಕ್ಸ್ ತಂದರೆ ಸಾಕು

ಸರ್ಟಿಫಿಕೇಟ್ ಅಂದ್ರೆ ಅದೇ ಈಗ ಹೇಳಿದೆನಲ್ಲ ಹಾಂ ಅದು ಆಧಾರ್ ಕಾರ್ಡು ಫೋಟೋಸು ಫೆಸಿಲಿಟಿಸಾ ಹಾಂ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಮತ್ತು ವೆಹಿಕಲ್ಸ್ ಇನ್ಶೂರೆನ್ಸ್ ಆಗಿರ್ಬೋದು ಆ ಥರ ಎಲ್ಲ ಮಾಡ್ಕೊಡ್ತೀವಿ ನಾವು ಅದು ಥ್ರೀ ಇರುತ್ತೆ ಥ್ರೀ ಪರ್ಸೆಂಟ್ ಥ್ರೀ ಪರ್ಸೆಂಟ್ ಇರುತ್ತೆ ಅದರ ಮೇಲೆ ಬಡ್ಡಿ ಹಾಂ ಓಕೇ ಟೈಮಿಂಗ್ಸು ಬೆಳಗ್ಗೆ ಟೆನ್ ಟು ಫೈವ್ ಥರ್ಟಿ ಇವ್ನಿಂಗ್ ಸಂಜೆ ಆಂ ಆಂ ಎರಡನೇ ಶನಿವಾರ ರಜೆ ಇರುತ್ತೆ ಆಂ ಬನ್ನಿ ಬನ್ನಿ ಸೋಮವಾರ ಬನ್ನಿ ಬೆಳಗ್ಗೆ ಬಂದುಬಿಟ್ಟು ಅಲ್ಲಿ ನಮ್ಮ ಇರ್ತಾರೆ ಲೆಕ್ಕಾಧಿಕಾರಿಗಳು ಅವರ ಹತ್ರ ಮಾಡಿಸಿಕೊಳ್ಳಿ ಓಕೆ